ಹಲೋ ಹಲೋ ಡಾಕ್ಟ್ರ್ ನಮಸ್ಕಾರ ಮೇಡಮ್ ಡಾಕ್ಟ್ರ್ ನೇಹಾ ಕುಲಕರ್ಣಿ ಅವ್ರ ರೀ ಹಾಂ ಮೇಡಮ್ ನಾ ಅಶ್ವಿನಿ ಅಂತ ರೀ ಮೇಡಮ್ ನನ್ಗೆ ತಾ ಒಂದು ವೀಕ್ಲಿಂದ ಸ್ವಲ್ಪ ಹೆಡ್ ಏಕ್ ಆಗ್ತಾ ಇದೆ ಆಮೇಲೆ ಕಣ್ಣುನು ಸ್ವಲ್ಪ ಬರ್ನ್ ಆಗ್ತಾ ಇದ್ದಾವೆ ಸ್ವಲ್ಪ ನಿಮ್ಮ ಹತ್ತಿರ ಕೇಳಬೇಕಿತ್ತು ಏನಾದರು ಪ್ರೊಬ್ಲಮ್ ಇದೇಯಾ ಅಂತ ಸ್ವಲ್ಪ ನಿಮ್ಮ ಕ್ಲಿನಿಕ್ಕಿಗೆ ಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಮೇಡಮ್ ಯಾವಾಗ ಬರ್ಬೋದು ಹಾಂ ಹೌದಾ ಮೇಡಮ್ ಮತ್ತೆ ಇದು ಟೆಸ್ಟ್ ಅದು ಏನಾದರು ಮಾಡ್ತೀರಾ ಮೇಡಮ್ ಹೌದು ಓಕೆ ಹೌದಾ ಮೇಡಮ್ ಮತ್ತೆ ಈಗ ಹಾಗೇ ಏನಾದರು ಟ್ರೇಟ್ಮೆಂಟ್ ಆಪ್ಷನ್ ಇಲ್ವಾ ಮೇಡಮ್ ಬಂದೇ ಹೊಗ್ಬೇಕಾ ನಿಮ್ಮತ್ತಿರ

ಓಕೆ

ಓಕೆ ಓಕೆ ಮೇಡಮ್ ಓಕೆ ಮೇಡಮ್ ತಮ್ದು ಕನ್ಸಲ್ಟೇಷನ್ ಫೀ ಮೇಡಮ್ ಹೌದು ಅಲ್ಲರಿ ಓಕೆ ಓಕೆ ಮೇಡಮ್ ಆಯ್ತು ಆಯ್ತು ಸರಿ ಮೇಡಮ್ ಓಕೆ ಮೇಡಮ್

ಮೇಡಮ್ ನಾಳೆ ಹಂಗ್ ಬರ್ಬೋದಾ ನಿಮ್ಗೆ ಭೇಟಿಯಾಗೋಕೆ ಒಂಬತ್ತರಿಂದ ಹನ್ನೆರಡು ಗಂಟೆ ಇರ್ತೀರಾ ಮೇಡಮ್ ಹಾಂ ಸರಿ ಮೇಡಮ್ ಆದಷ್ಟು ಇವ್ನಿಂಗ್ ಬರ್ತೀನಿ ಮೇಡಮ್ ಕನ್ಸಲ್ಟೇಷನ್ ಫೀಸ್ ಸ್ವಲ್ಪ ಏನಾದರೆ ಹೇಳಿದ್ರೆ ಗೊತಾಗ್ತಿತ್ತು ಮೇಡಮ್ ಓಕೆ ಮೇಡಮ್ ಹೌದಾ ಮೇಡಮ್ ಮೇಡಮ್ ಈಗ ಅಂದರೇನೆ ಅಮೌಂಟ್ ಎಷ್ಟಾಗತ್ತೆ ಹಾಂ ಮೇಡಮ್ ಹ್ಞೂ ಸೊ ನಾವು ಒಂದು ಎರಡು ಮೂರು ಸಾವಿರ ಇಟ್ಕೊಂಡು ಬರ್ಬೇಕಾ ಮೇಡಮ್ ನಾಳೆ ಬರಬೇಕಾದ್ರೆ ನಿಮ್ಮತ್ತಿರ ಓಕೆ ತ್ಯಾಂಕ್ ಯು ಮೇಡಮ್ ನಾಳೆ ಬರ್ತೀನಿ ಮೇಡಮ್